ಹಾಂ ಹಾಂ ಹೇಳಿ ಮೇಡಮ್ ಏನು ಬೇಕಾಗಿತ್ತು

ಹ್ಞೂ ಹೌದಾ ಇಲ್ಲ ಮ್ಯಾಮ್ ಆ ಥರ ಏನೂ ಆಪ್ಶನ್ಸ್ ಏನೂ ಇಲ್ಲ ನೀವು ಬೇಕಿದ್ರೆ ಇದು ಈಗ ಒಂದು ನಾನು ನಿಮಗೆ ಒಂದು ನಂಬರ್ ಸೆಂಡ್ ಮಾಡ್ತೀನಿ ವಾಟ್ಸ್ಆ್ಯಪಲ್ಲಿ ಅದನ್ನ ನೀವು ಕಾಲ್ ಮಾಡಿದರೆ ಅದು ಸಿಸ್ಟಮ್ ಬೇಸ್ಡ್ ಕಾಲ್ ಅದು ಅದನ್ನ ನೀವು ಕಾಲ್ ಮಾಡಿದ್ರೆ ಅವ್ರು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿರಿ ನಿಮ್ಗೆ ಏನಾದರು ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ ನೀವು ಆ ಸಿಸ್ಟಮ್ ಬೇಸ್ಡು ಕಾಲ್ ಕಾಲಲ್ಲಿ ಒಂದು ಸರ್ತಿ ನೀವು ಹೇಳ್ಬೇಕು ಈ ಥರ ಈ ಥರ ಇದೆ ಈ ಥರ ಪ್ರಾಬ್ಲಮ್ ಇದೆ ನನಗೆ ಒಂದು ಟ್ವೆಂಟಿ ಡೇಸಿಗೆ ಒಂದು ಬೇಕು ಸಿಲಿಂಡರು ಅಂತ ಹೇಳಿದರೆ ಅವ್ರು ಏನಾದರು ಒಂದು ನಿಮಗೆ ಆ ಥರ ಕೊಡ್ಲಿಕ್ಕಿಲ್ಲ ನಾವು ಇದು ಒಂದು ಮಂತಲ್ಲಿ ಟೂ ಟೈಮ್ಸು ಸಿಲಿಂಡರ್ ಕೊಡ್ಲಿಕ್ಕಿಲ್ಲ ಏಕಂದ್ರೆ ತುಂಬ ಇದು ಹಾಂ ತುಂಬ ಇದು ಮಿಸ್ಯೂಸ್ ಮಾಡ್ಕೊಳ್ತಾರೆ ಮ್ಯಾಮ್ ಸಿಲಿಂಡರ್ಸೆಲ್ಲ ಸೊ ಒಬ್ರಿಗೆ ಕೊಡೋದು ಎರಡು ತೊಗೊಂಡು ಇನ್ನೊಬ್ರಿಗೆ ಮಾರೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಸೊ ಅದಕ್ಕೆ ನಮ್ಮ ಏಜನ್ಸಿಲ್ಲಿ ಈ ಥರ ಏನು ಮಾಡೋಕ್ಕೆ ಏನೂ ಸಾಧ್ಯಯಿಲ್ಲ ಬಟ್ ನೀವು ಒಂದು ಸರ್ತಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆಗ್ಬೋದು

ಅದೇ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಮೇಬಿ ಈ ಥರ ಹೇಳ್ಬೋದು ಒಂದು ಟ್ವೆಂಟಿ ಡೇಸಿಗೇ ನಿಮಗೆ ಒಂದು ಟ್ವೆಂಟಿ ಡೇಸಿಗೆ ಹೆಂಗಿದ್ರು ಒಂದು ಸಿಲಿಂಡರ್ ಮುಗಿಯುತ್ತೆ ಆಮೇಲೆ ಇನ್ನೊಂದು ಸಿಲಿಂಡರ್ ಬೇಕಿದ್ದರೆ ನಿಮಗೆ ಒಂದು ಟೆನ್ ಡೇಸ್ ಮುಂಚೆನೇ ನೀವು ಬುಕ್ ಮಾಡ್ಕೊಂಡು ಇರ್ಬೇಕಿತ್ತು ಇರ್ಬೋದು ಆ ಥರ ಏನಾದರು ಹೇಳ್ಬೋದು ಮ್ಯಾಮ್ ಹಾಂ ಮ್ಯಾಮ್ ನಿಮ್ಮದು ಇದೇ ನಂಬರ್ ಇರೋದಲ ರಿಜಿಸ್ಟರ್ ಇರೋದಲ ನಿಮ್ಮದು ನಮ್ಮ ಏಜೆನ್ಸಿಲ್ಲಿ ಹಾಂ ಇದೇ ರಿಜಿಸ್ಟರ್ ಆಗಿದ್ದರೆ ನಾನು ನಿಮಗೆ ಈಗ ಒಂದು ಮೆಸೇಜ್ ಕಳಿಸ್ತೀನಿ ವಾಟ್ಸ್ಆ್ಯಪಲ್ಲಿ ಒಂದು ನಂಬರ್ನ ಅದು ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಅವರು ವಾಟ್ಸ್ಆ್ಯಪಲ್ಲಿ ನಿಮಗೆ ಏನಾದರು ಇದು ಇನ್ಫಾರ್ಮೇಷನ್ ಏನಾರ ಕಳಿಸ್ತಾರೆ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಕೊಳ್ಳಿ ಮ್ಯಾಮ್

ಮ್ಯಾಮ್ ಅದು ಮೇಬಿ ಗೊತ್ತಿಲ್ಲ ಮ್ಯಾಮ್ ಅವರಿಗೆ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ ಏಕಂದ್ರೆ ನಮ್ದು ಏಜೆನ್ಸಿಲ್ಲಿ ಕೊಡ್ಲಿಕ್ಕಿಲ್ಲ ಮೇಬಿ ಒಂದು ಸರ್ತಿ ಟ್ರೈ ಮಾಡಿ ಓಕೆ ಮ್ಯಾಮ್ ಹೋಪ್ ಯು ಆರ್ ಸ್ಯಾಟಿಸ್ಫೈಡ್ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು